ನಾನು ಕೆಲವು ದಿನಗಳ ಹಿಂದೆ ಒಂದು ಸ್ಮಾರ್ಟ್ ಫೋನನ್ನು ತಗೊಂಡಿದ್ದೀನಿ ಅದು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅದು ನೋಡೋಕ್ಕೂ ತುಂಬ ಚೆನ್ನಾಗಿದೆ ಲೈಟ್ ವೆಯ್ಟ್ ಆಗಿದೆ ಎಲ್ಲ ಕಡೆಗೂ ನನಗೆ ತಗೊಂಡು ಹೋಗಕ್ಕೆ ತುಂಬ ಸುಲಭ ಆಗಿದೆ ಕ್ಯಾಮ್ರಾ ಅಂತು ತುಂಬ ಚೆನ್ನಾಗಿದೆ ಫ್ರಂಟ್ ಕ್ಯಾಮ್ರಾ ಆಗಿರ್ಬೋದು ಬ್ಯಾಕ್ ಕ್ಯಾಮ್ರಾ ಆಗಿರ್ಬೋದು ತುಂಬ ಚೆನ್ನಾಗಿದೆ ಅದು ಎಲ್ಲ ಫೋಟೋಸು ಅದರಲ್ಲಿ ತೆಗ್ದಿರೋದು ತುಂಬ ಕ್ಲಾರಿಟಿ ಇದೆ ನೋಡೋಕ್ಕೆ ತುಂಬ ಖುಷಿ ಆಗತ್ತೆ ನನಗೆ ಆದರೆ ಅದರ ಬ್ಯಾಟ್ರಿ ಬ್ಯಾಕಪ್ ಅಷ್ಟು ಸರಿಯಾಗಿಲ್ಲ ಅದನ್ನಾನು ಒಂದ್ಸತಿ ಫುಲ್ ಚಾರ್ಜ್ ಮಾಡಿದರೂ ಐದರಿಂದ ಆರು ಗಂಟೆಗಳ ಕಾಲ ಮಾತ್ರ ಅದರದ್ದು ಬ್ಯಾಕಪ್ ಬ್ಯಾಟ್ರಿ ಬ್ಯಾಕಪ್ ಕೊಡ್ತಾ ಇದೆ ಅದಕ್ಕಿಂತ ಹೆಚ್ಚು ನನಗೆ ಬ್ಯಾಕಪ್ ಸಿಗ್ತಾ ಇಲ್ಲ ಬ್ಯಾಟ್ರಿ ಏನೂ ಹೀಟ್ ಆಗ್ತಾ ಇಲ್ಲ ಆದರೆ ಬ್ಯಾಕಪ್ ಮಾತ್ರ ಸರಿ ಇಲ್ಲ ಅದು ಒಂದು ಆ ಪ್ರಾಡಕ್ಟಲ್ಲಿ ಚೆನ್ನಾಗಿತ್ತು ಅಂತ ಅಂದಿದ್ದರೆ ಬ್ಯಾಕಪ್ಪನ್ನು ಚೆನ್ನಾಗಿ ಕೊಡ್ತಾ ಇತ್ತು ಅಂದಿದ್ದರೆ ತುಂಬ ಒಳ್ಳೆಯ ಮೊಬೈಲ್ ಆಗ್ತಿತ್ತು ಅದ್ರದ್ದು ಪರ್ಫಾರ್ಮೆನ್ಸ್ ನನಗೇನೂ ಸ್ಲೋ ಆಗ್ತಾ ಇದೆ ಅಂತ ನನಗೇನೂ ಅನ್ಸಿಲ್ಲ ಬ್ಯಾಟ್ರಿ ಒಂದು ಇಂಪ್ರೂವ್ ಆಗಿತ್ತು ಅಂತ ಅಂದಿದ್ದರೆ ತುಂಬ ಒಳ್ಳೆಯ ಪ್ರಾಡಕ್ಟ್ ಆಗಿರ್ತಿತ್ತು ಅದು